ನಾವು ಹಲವಾರು ದಿನಗಳ ಕಾಲ ಹೊರಗೆ ಹೋಗೋ ಪ್ರಸಂಗ ಏನಾದರೂ ಬಂದರೆ ಗಿಡಗಳನ್ನು ಅಂದರೆ ಗಿಡಗಳ ಜವಾಬ್ದಾರಿಯನ್ನು ಯಾರು ತಗೊತಾರೆ ಅಂತಂದರೆ ಅದು ಸಂಪೂರ್ಣವಾಗಿ ಕಾಲಗಳ ಮೇಲೆ ಅವಲಂಬಿತವಾಗಿರತ್ತೆ ಅದು ಹೇಗಪ್ಪಾ ಅಂತಂದರೆ ಮಳೆಗಾಲ ಆಗಿದ್ರೆ ಮಳೆ ಅಂತೂ ಬರ್ತಾಯಿರತ್ತಲ್ವ ಹಾಗಾಗಿ ಗಿಡಗಳಿಗೆ ಅಷ್ಟೊಂದು ನೀರಿನ ಅವಶ್ಯಕತೆ ಇರೋದಿಲ್ಲ ಮಳೆ ನೀರು ಬಿದ್ದರೆ ಸಾಕಾಗುತ್ತೆ ಅವುಕ್ಕೆ ಸೂಕ್ತವಾದ ಕಂಪೌಂಡ್ ಗೇಟ್ ಇದ್ರೆ ಸಾಕು ಅವುಗಳನ್ನು ನಾವು ಜಾನುವಾರುಗಳಿಂದ ರಕ್ಷಿಸ್ಕೋಬೋದು ಇಲ್ಲಪ್ಪಾ ಅಂತಂದ್ರೆ ಗಿಡಗಳ ಜವಾಬ್ದಾರಿಯನ್ನು ನಾವು ನಾವು ಬರೋವರೆಗೆ ಪಕ್ಕದ ಮನೆಯವರಿಗೆ ವಹಿಸ್ಬೋದು ಸಮಯಕ್ಕೆ ಸರಿಯಾಗಿ ಅವುಗಳಿಗೆ ಪಾಲನೆ ಮಾಡ್ರಿ ಇಲ್ಲಪ್ಪಂತಂದರೆ ಅವಕ್ಕೆಲ್ಲಾ ಸರಿಯಾಗಿ ನೋಡ್ಕೊಳ್ಳಿ ಜಾನುವಾರುಗಳಿಂದ ರಕ್ಷಿಸ್ಕೊಳ್ಳಿ ಅಂತ ಕೂಡ ನಾವು ಅವರಿಗೆ ಹೇಳ್ಬೋದು ಒಂದು ಪಕ್ಷ ಪಕ್ಷದ ಪಕ್ಕದವರು ಆ ಕೆಲಸವನ್ನು ಮಾಡೋದಿಲ್ಲ ಅಂತ ನಮಗೇನಾದ್ರೂ ಖಚಿತವಾದರೆ ನಾವು ಒಂದು ಉಪಾಯನ ಕೂಡ ಮಾಡ್ಬೋದು ಅದೇನಪ್ಪಾ ಅಂತಂದರೆ ಮೂಲ ನಲ್ಲಿಯನ್ನು ಪೈಪ್ ಸಂಪರ್ಕದ ಮೂಲಕ ಹನಿ ಹನಿಯಾಗಿ ಗಿಡಗಳ ಬುಡಕ್ಕೆ ತಾಗುವ ಹಾಗೆ ವ್ಯವಸ್ಥೆಯನ್ನು ಮಾಡ್ಬೋದು ಇದರಿಂದ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸೂಕ್ತವಾದ ನೀರನ್ನು ನಾವು ಒದಗಿಸಿದಂತೆ ಆಗತ್ತೆ